ನಮ್ಮೂರಾಗ ನಾವೆಲ್ಲ ದೋಸ್ತರು ಕೂತು ಈಜಲಾಡೋಕ್ಕೆ ಹೋಗೋಣಂದ್ರೆ ಒಬ್ಬರೊಬ್ರು ಈಜಲಾಡಿ ಹೋಗಲ್ರನ ಈಜಲ್ನಾಡೋಕ್ಕೆ ಹೋಗಲ್ಲ ನಡಿರೀಗ ಅಂತ ಹೇಳಿ ಎಲ್ಲ ದೋಸ್ತರು ಕೂಡಿ ಈಜಲಾಡೋಕ್ಕೆ ಹಳ್ಳ ನಂಬಳಿ ಹಳ್ಳ ಇರ್ತದೆ ಹಳ್ಳ ಭಾಳ ದೊಡ್ದು ಹಳ್ಳ ಅದು ಆ ಹಳ್ಳಕ್ಕೆ ನಾವು ಏನು ಮಾಡ್ತೇವು ಅಂದ್ರೆ ಈಜಲಾಡಲಿಕ್ಕೆ ಹೋಗಿದ್ದೆವು ಎಲ್ಲರು ಹೋಗಿದ್ದೇವು ಹೋಗಿ ಬಟ್ಟೆ ಎಲ್ಲ ಕಳೆದು ಪೋಲ್ ಬ್ರಿಜ್ ಮೇಲಿಂದ ಅಂದ್ರೆ ಫೋಲ್ ಮೇಲಿಂದ ಫೋಲ್ ಮೇಲಿಂದ ಕೆಳಗೆ ಛಿಡ್ತಿದ್ದೆವು ಆ ನೀರು ಅಲ್ಲಿ ನೀರಂದ್ರೆ ಭಾಳ ನೀರಂದರೆ ನೀರು ಭಾಳ ನೀರು ಅತ್ತಿಂದ ದಬಾಸಿ ನೀರು ಬರ್ತಿದ್ವು ಬಟ್ ನಮ್ಗೆ ಹಿಂಗ ಈಜಲಾಡೋಕ್ಕೇ ಬರಗೊಡ್ತಿಲ್ಲ ಅದು ಭಾಳ ಭಾಳ ರಭಸದ ನೀರು ಅಂದ್ರೆ ಜೋರಾಗಿ ಬರ್ತಿತ್ತು ನೀರು ಹ ನೀರುಗಳು ನಾವು ಎದುರು ಬರಲಿಕ್ಕೆ ನಮ್ಗೆ ಒಟ್ಟು ಆಗ್ತಿಲ್ಲೇ ಕೆಲವು ಬ ಇದು ಒಂದೊಂದುಸರ್ತಿ ಆ ನೀರಿಂದು ಇದಕ್ಕೆ ಜೋರು ಬರೋದು ನೀರನ್ನು ನೋಡಿ ನಾವು ಅದರಾಗೆ ಹಂಗೆ ಹರ್ಕೊಂಡು ಹೋಗ್ತಿದ್ದೆವು ಒಂದುಸರ್ತಿ ಹರ್ಕೊಂಡು ಹೋಗಿದ್ದಾಗ ಹಂಗೆ ಹರ್ಕೊಂಡು ಹೋಗಿದ್ದೆವು ಹರ್ಕೊಂಡು ಹೋಗಿ ಒಂದು ಮುಳ್ಳಿನ ಪೊದ್ಯಾಗೆ ಸಿಕ್ಕಿ ಬಿದ್ದಿದ್ದೆವು ಮುಳ್ಳಿನ ಪೊದೆಯಾಗ ಸಿಕ್ಕಿ ಬಿದ್ದು ಭಾಳ ಭಾಳ ನಮಗೆ ಏನಾಗಿತ್ತು ಅಂದ್ರೆ ತೋಲ ತೋಲ ತಕ್ಲೀಫ ಆಗಿ ಹೋಗಿತ್ತು ಆ ಮುಳ್ಳಿಂದು ನೀರಿಂದು ಭಾಳ ರಭಸದಿಂದ ಬರಲತ್ತುವು ಅವು ನೀರಿನ ಜೋರು ನೀರ ಅಲೆಗಳು ನೀರಿಂದ ಅಲೆ ಬಂದು ನಮ್ಗೆ ಹಂಗೆ ಹರ್ಕೊಂಡು ಹಳ್ಳದಾಗ ನೀರಿನ ಗುಂಟದಾಗೆ ಹರ್ಕೊಂಡು ಹೋಗಿ ಒಂದು ಆ ಬೇಲಿವಳ ಸಿಕ್ಬಿದ್ದಿದ್ದೆವು ನಾವು ಆ ಬೇಲಿವಳಗೆ ಸಿಕ್ಕು ಬಿದ್ದು ನಮ್ಮ ಮೈಯೆಲ್ಲ ಮುಳ್ಳು ಗಿಡಗಳೆಲ್ಲ ತರಚಿ ಗೆವ್ರಿ ರಕ್ತ ಬರೋವಷ್ಟು ನಮ್ಗೆ ಹಂಗೆ ಸಿಕ್ಕಾಪಟ್ಟೆ ಎಲ್ಲ ಇಡೀ ನಮ್ಮ ಮೈ ಎಲ್ಲ ಮುಳ್ಳಿದು ಮುಳ್ಳು ಮತ್ತು ಪೊದೆ ಮತ್ತೊಂದು ಬೇಸರ್ಮಿ ಅವೆಲ್ಲ ಅದರೊಳಗೆಲ್ಲ ಸಿಕ್ಕಿ ಬಿದ್ದೆವು ಸಿಕ್ಕಿ ಬಿದ್ದು ಒಬ್ರದು ಒಬ್ಬರಿಗೆ ಒಳತ್ತೇವು ನಂಗೆ ಹಿಡ್ಕೊ ನಂಗೆ ಹಿಡ್ಕೊ ನಂಗೆ ಎಳ್ಕೊ ನಿಂಗೆ ಎಳ್ಕೊ ಅಂಥೇಳಿ ನಾಲ್ಕು ಜನ ನಾಲ್ಕೈದು ಜನ ಎಲ್ಲ ಪೂರಾ ಫುಲ್ ಅದರೊಳಗೆ ಸಿಕ್ಕಿ ಬಿದ್ದಿದ್ದೆವು ಸಿಕ್ಕಿ ಬಿದ್ರೆ ನಮ್ಗೆ ನೋಡೋಕ್ಕೆ ಬರೋಲ್ಲ ಭೀ ಯಾರುಭೀದ್ದಿಲ್ಲ ಮತ್ತು ನಮಗೆ ಕಾಪಾಡು ಬರು ಭೀ ಯಾರುಭೀದ್ದಿಲ್ಲ ನಾವೇ ನಾವೇ ಹೆಂಗಾದರು ಕಾಪಾಡಿಕೊಬೇಕು ನಮ್ಮ ನಾವು ನಮ್ಮ ಕಾಪಾಡಿಕೊಬೇಕಂತೆ ಹೇಳಿ ನಾವು ಫೊಲಿಗೆ ಬಿಟ್ಟು ಕೊಟ್ಟು ಮಿನಿಮಮ್ ಒಂದು ಐದುನೂರು ಅಡಿ ಅಡಿ ನಾವು ಹಿಂಗೆ ದೂರ ಬಂದೆವು ದೂರ ಬಂದು ಬೇಲಿಗೆ ಸಿಕ್ಕಿಬಿದ್ದೆವು ಹೊಲದ ಮಧ್ಯದಾಗೆ ಬೇಲಿಗೆ ಸಿಕ್ಕಿಬಿದ್ದೆವು ಸಿಕ್ಕಾಪಟ್ಟೆ ಎಲ್ಲ ಚೀರಿ ಚೀರಲತ್ತಿದ್ದೆವು ಒದರಲತ್ತಿದ್ದೆವು ಬರ್ರಿ ಯಾರಾರು ನಮ್ಗೆ ಕಾಪಾಡಿರಿ ಕಾಪಾಡಿರಿ ಅಂಥೇಳಿ ಬಟ್ ಅಂಥ ಟೈಮ್ದಾಗೆ ಯಾರೂ ಭೀ ಇದ್ದಿಲ್ಲ ನಮಗೆ ಯಾರೂ ಕಾಪಾಡಲಿಕ್ಕೆ ಇದ್ದಿಲ್ಲ ನಾವು ಬರಿ ಸತ್ತೇವ್ರೋ ಸತ್ತೇವ್ರೋ ಅಂಥೇಳಿ ಹಂಗೆ ಚೀರಿದೆವು ನಮ್ಗೆ ಯಾರು ಭೀ ಯಾರು ಬಂದರು ಭೀ ಅಷ್ಟು ನೀರು ಇವೆ ನಾವು ಹ್ಯಾಂಗ ಹೋಗರಿ ನಾವು ಭೀ ಅವ್ರ ಸೈದಿ ಸಾಯ್ತೇವೆ ಅಂಥೇಳಿ ಹೇಳಿ ನಮ್ಗೆ ಯಾರು ಭೀ ಕಾಪಾಡಲಿಕ್ಕೆ ಬಂದಿಲ್ಲ ನಾವು ಅದರಲ್ಲಿ ಭಾಳ ಸಮಯ ನಾವಂದ್ರೆ ಒಂದು ಮೂರು ನಾಲ್ಕು ಗಂಟೆ ಅಲ್ಲಿ ನೀರಾಗೆ ಉಳಿದೆವು ಬೇಲಿಗೆ ಸಿಕ್ಕಾಕೊಂಡು ಬಿದ್ದೆವು ಒಬ್ಬರು ಇಲ್ಲಾದ್ರೆ ಒಬ್ಬರು ಅಲ್ಲಿ ಒಬ್ಬರು ಮತ್ತೊಬ್ಬರು ಅಲ್ಲಿ ಹೆಂಗ ಐದಾರು ಜನ ಸಿಕ್ಕು ಭಾಳ ಕಷ್ಟಪಟ್ಟಿದ್ದೆವು ಅದ್ರೊಳಗೆ ಆ ನೀರಿನಾಗ ನಮ್ಮದು ನಾವೊಂದು ತಿಳ್ಕೊಂಡೆವು ನಮ್ಮ ನಮ್ಮ ನಮ್ಮ ಜೀವ ಹೋಯಿತು ನಮ್ಗೆ ಯಾರು ಬಚಾಯಿಸ್ಕೊಳಲ್ಲ ದೇವ್ರೇ ನಾವು ಇಲ್ಲಿ ಸಿಕ್ಕಿ ಬಿದ್ದೇವಪ್ಪ ನಾವು ಸತ್ತೇವ್ರೋ ಅಂಥೇಳಿ ನಾವು ಸತ್ತಿದೆವಂತ ತಿಳ್ಕೊಂಡೆವು ಆದ್ರೆ ನಾವು ಆ ನೀರಿಂದು ಪೊದೆಗಳು ನೀರಿನ ಪೊದೆಗಳು ನಮಗೆ ಬಂದು ನೀರಿನ ಗಿಡ ಅಲೆಗಳು ಬರುವಾಗ ನೀರಿನ ಪೊದೆಗಳು ಆ ಪೊದೆಯಿಂದ ಈ ಪೊದೆಗೆ ಹೋಗುವಾಗ ಮತ್ತೆ ಸಿಕ್ಕಾಪಟ್ಟೆ ಮೈ ಗೆವ್ರಿ ಬಿಟ್ಟು ರಕ್ತ ಅಂದ್ರೆ ರಕ್ತ ಮೈ ಬೆಂಕಿಸೋರು ಬೆಂಕಿ ಬೀಳ್ತಿತ್ತು ಗಾದರಿ ಅವು ಇವು ಎಲ್ಲ ಒಳಗೆ ಸಿಕ್ಕಾಪಟ್ಟೆ ಕೆ ಎಲ್ಲಂದರಲ್ಲಿ ಗೆವ್ರಿ ಬಿಡ್ತಿವು ಅದ್ರ ರಕ್ತ ನಮ್ಗೆ ಮೈ ಎಲ್ಲ ರಕ್ತ ಆಗಿಬಿಡ್ತಿತ್ತು ಅದಕ್ಕೆ ನಾವೇ ಕಷ್ಟಪಟ್ಟು ನಾವು ಆ ಮುಳ್ಳಿನ ಗಿಡಗಳಿಗೆ ಈ ಮುಳ್ಳಿನ ಗಿಡಗಳಿಗೆ ಅದಕ್ಕೆ ಇದಕ್ಕೆ ಹಿಡ್ಕೊಂಡು ಸಿಕ್ಕಾಪಟ್ಟೆ ತಕ್ಲೀಫ ಮಾಡಿ ಆ ಗಿಡಗಳಿಗೆ ಅಂದರೆ ಇದು ಬೇಶರ್ಮಿಗೆ ಆ ಮುಳ್ಳಿನ ಪೊದೆ ಎದ್ರು ಇದ್ರು ಭೀ ಅದುಕೈಯಾಗೆ ನಮಗೆ ಮುಟ್ರು ಭೀ ನಾವೇನು ಮಾಡಿ ಮ್ಯಾಲ ಬರಬೇಕು ಅಪ್ಪ ಅಂಥೇಳಿ ಕಷ್ಟ ಏಟಾಗಿ ಮೈ ಹರಿದು ಹೋಗ್ಲಿಯಾಕೆ ಎಷ್ಟ್ಯಾಕೆ ರಕ್ತ ಹೋಗ್ಲಿಯಾಕೆ ನಾವು ಮೊದಲು ಜೀವ ಇರಬೇಕು ಜೀವ ಇತ್ತು ಅಂದರೆ ನಾವು ಏನು ಭೀ ಮಾಡಿ ಇದರ ಮೇಲೆ ಬರ್ತೇವೆ ಅಂಥೇಳಿ ಕಷ್ಟಪಟ್ಟು ನಾವು ಏನು ಮಾಡಿದೆವು ಅಂತಂದ್ರೆ ಒಬ್ಬರದು ಒಬ್ರುಒಬ್ಬರದು ಒಬ್ರು ಹಿಡ್ಕೊಂಡು ಆ ಪೊದೆಗೆ ಮುಳ್ಳಿನ ಪೊದೆಗಾಗ್ಲಿ ಅಥವಾ ಬೇರೆ ಯಾವ ಪೊದೆಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಅದೇನು ಮಾಡ್ದೇವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಿಡ್ಕೊಂಡು ಭಾಳ ಕಷ್ಟ್ದಿಂದ ನಾವು ಮೇಲೆ ಬಂದು ಇಷ್ಟು ಇಷ್ಟು ಇಷ್ಟಿಷ್ಟು ಮೇಲೆ ಬಂದು ನಾವೇನು ಮಾಡಿದೇವು ಅಂತಂದ್ರೆ ದಡಕ್ಕೆ ಸೇರಿದೆವು ದಡಕ್ಕೆ ಸೇರಿದಾಗ ನಮ್ಮ ಜೀವ ಹೋದ ಬ ಜೀವ ಹೋಗಿದ್ದು ಬಂತಪ್ಪ ಅಂಥೇಳಿ ನಾವೇ ನಮ್ಗೆ ಅಂಥ ಒಂದು ಇದರಲ್ಲಿ ನಾವು ಬದುಕಿ ಬಂದಿದ್ದೆವು ಅಂದ್ರೆ ನಮ್ಗೆ ಭಾಳ ಭಾಳ ಆಶ್ಚರ್ಯ ಆಗಿತ್ತು ನಮ್ಮ ಜೀವ ಬದಿಗಿಟ್ಟು ನಾವು ಬದುಕಿ ಬದುಕಿ ಬಂದಿದ್ದೇವೆ ಅಂದ್ರೆ ನಮಗದು ಆಶ್ಚರ್ಯವಾಗಿತ್ತು ಅಂದ್ರೆ ನಾವು ಅಂಥ ಅಡೆ ತಡೆಗಳಿಗೆ ನಾವು ಎದುರಿಸಿದ್ದೇವಪ್ಪ ಇಂಥೊಂದು ಅಲೆಗಳಿಗೆ ನಾವು ಎದುರಿಸಿ ನಾವು ಬಂದಿದ್ದೆವು ಇಂಥ ನೀರಿಂದ ಇದರೊಳಗೆ ಬಂದಿದ್ದೇವಂದ್ರೆ ನಮಗೆ ಪುನರ್ಜನ್ಮ ದೇವ್ರು ನಮ್ಗೆ ಪುನರ್ಜನ್ಮ ಕೊಟ್ಟನಂಥೇಳಿ ನಮ್ಮ ನಾವೇ ಮಾತಾಡ್ಕೊಂಡು ಮತ್ತು ಒಬ್ಬರದೋಬ್ಬರಿಗೆ ಹೆಲ್ಪ್ ತೊಗೊಂಡು ಮುಂದೆ ಯಾರು ಹೋಗ್ಯಾರೆ ಅವ್ರು ಅದು ಕೊಟ್ಟು ಇದು ಕೊಟ್ಟು ಆ ಕಟ್ಟಿಗೆ ಕೊಟ್ಟು ಈ ಕಟ್ಟಿಗೆ ಕೊಟ್ಟು ಒಬ್ಬರದೋಬ್ಬರು ನಾವೇ ಕಾಪಾಡ್ಕೊಂಡೆವು ನಮ್ಗೆ ಯಾರು ಕಾಪಾಡಲಿಕ್ಕೆ ಬಂದಿಲ್ಲ ನಾವು ಎಲ್ಲ ಮ ಈಜು ಇದು ಈಜಲಾಡೋಕ್ಕೆ ಹೋಗಿ ಅಷ್ಟೂ ಮಂದಿ ನಾವು ಜೀವಿತವಾಗಿ ಜೀವಂತವಾಗಿ ಬಂದೆವು ನಾವು ಇಂಥ ಅಡೆ ತಡೆಗಳಿಗೆ ನೀರಿಗೆ ಹೋಗಿ ಅದರ ಅಲೆಗಳಿಗಾಗಲಿ ಅಥವಾ ಅದರ ರಭಸಗಳಾಗಲಿ ನಾವು ಏನು ಮಾಡಿದ್ದೆವು ಭಾಳ ಇದರಲಿಂದ ಬದುಕಿ ಬಂದಿದ್ದೆವು ನಮಗಿದರ ಅನುಭವ ನೀರಿಂದು ಅನುಭವ ಏನಂಬೋದು ನಮ್ಗೆ ಆಗ ಗೊತ್ತಾಗಿದೆ ಅದರ ಅಲೆಗಳು ಹೆಂಗಿವ ಅಂಬೋದು ಆಗ ಗೊತ್ತಾಗಿದೆ